ಆನ್ಲೈನ್ ಸ್ಕೂಲುಗಳು ಮತ್ತು ತರಬೇತಿಗಳು ಮಕ್ಕಳ ಜೀವನದಲ್ಲಿ ತುಂಬ ಒಳ್ಳೆಯ ವಿಷಯಗಳನ್ನು ಹಾಗೂ ತುಂಬ ಕೆಟ್ಟ ವಿಷಯಗಳನ್ನೂ ಆಗಿರ ಆಗಿರುತ್ತದೆ ಒಳ್ಳೆಯ ವಿಷಯಗಳೇನೆಂದರೆ ಇದರಿಂದ ಮಕ್ಕಳು ತಂತಜ್ಞಾನದ ವಿಷಯಗಳನ್ನು ತುಂಬ ಕಲಿಯುತ್ತಾರೆ ತಂತ್ರಜ್ಞಾನ ಯಾವ ರೀತಿ ಬಳಕೆ ಮಾಡಬೇಕು ಯಾಕೆಂದರೆ ಈಗಿನ ಸಮಯದಲ್ಲಿ ಅಥವಾ ಇಂದಿನ ಒಂದು ದಿನದಲ್ಲಿ ತಂತ್ರಜ್ಞಾನ ಬಹುಮುಖ್ಯ ಯಾರು ಏನು ಮಾಡಬೇಕಾದರೂ ತಂತ್ರಜ್ಞಾನವಿಲ್ಲದೇ ಮಾಡುವುದು ತುಂಬ ಕಷ್ಟ ಸೊ ಆನ್ಲೈನ್ ಸ್ಕೂಲುಗಳು ಹಾಗು ತರಬೇತಿಗಳು ಮಕ್ಕಳಲ್ಲಿ ಈ ತಂತ್ರಜ್ಞಾನಗಳನ್ನು ಯಾವ ರೀತಿ ಬಳಕೆ ಮಾಡಬೇಕು ಅಥವಾ ಈ ತಂತ್ರಜ್ಞಾನಗಳು ಆ ಮಕ್ಕಳ ಜೀವನದಲ್ಲಿ ಏನು ಉಪಯೋಗ ಕೊಡುತ್ತದೆ ಇದನ್ನು ಹೇಳ್ತದೆ ತಂತ್ರಜ್ಞಾನವನ್ನು ಬಳಕೆ ಮಾಡುವುದರಿಂದ ಈಗ ಆಗುವಂತಹ ಒಳ್ಳೆಯ ವಿಷಯಗಳು ಸಕಲಷ್ಟಿವೆ ಅಥವಾ ಹಲವಷ್ಟಿವೆ ಇದರಿಂದ ತುಂಬ ಬಗೆಗಿನ ಜ್ಞಾನ ಬೆಳೆಯುತ್ತದೆ ಆದರೆ ಮಕ್ಕಳಲ್ಲಿ ಬರೆಯುವ ಅಭ್ಯಾಸವು ಕಡಿಮೆಯಾಗುತ್ತದೆ ಯಾಕೆಂದರೆ ಇವತ್ತಿನ ತಂತ್ರಜ್ಞಾನ ಎಲ್ಲಿ ತನಕ ಮುಟ್ಟಿದೆ ಹೇಳಿದರೆ ಮಕ್ಕಳಲ್ಲಿ ಆ ವಿಷಯಗಳನ್ನು ಬರಿಸೋದು ಯಾಕೆಂದ್ರೆ ಹೇಳುವಾಗಲೇ ಅದರಲ್ಲಿ ಟೈಪಾಗಿ ಬಂದಾಯಿತು ಅಥವಾ ತನ್ನಷ್ಟಕ್ಕೆ ವಿಷಯಗಳು ಬಂದಾಯಿತು ನಾವು ಮಕ್ಕಳಲ್ಲಿ ಯಾವ ರೀತಿ ಏನು ಯೋಚನೆ ಮಾಡುವ ಅಗತ್ಯ ಕೂಡ ಇಲ್ಲ ಈಗ ಎಕ್ಸಾಂಪಲ್ಲಾಗಿ ಅಥವಾ ಉದಾರಣೆಗೆ ನಾವೊಂದು ಗೂಗಲ್ ಅಂತ ತೆಗೊಂಡ್ರೆ ಗೂಗಲಲ್ಲಿ ಒಂದು ಟಾಪಿಕನ್ನು ಹಾಕಿದರೆ ಕೂಡ ಆ ವಿಷಯದ ಬಗ್ಗೆ ಯಾವುದೆಲ್ಲ ವಿಷಯಗಳು ಅಥವಾ ಇನ್ಫಾರ್ಮೇಶನ್ನುಗಳು ಬೇಕು ಅದೆಲ್ಲ ತನ್ನಷ್ಟಕ್ಕೆ ಬರುವಂತದ್ದು ಇದರಿಂದ ಮಕ್ಕಳು ಏನು ಯೋಚನೆ ಮಾಡಬೇಕು ಅಥವಾ ಅವರ ಯೋಚನಾ ಶಕ್ತಿ ಕೂಡ ಕಡಿಮೆಯಾಗುತ್ತದೆ ಸೊ ಒಂದು ನಕಾರಾತ್ಮಕ ಅಥವಾ ಒಂದು ಕೆಟ್ಟ ಪ್ರಭಾವ ಏನಂತ ಹೇಳಿದರೆ ಮಕ್ಕಳು ಯೋಚನೆ ಮಾಡುವಂತಹ ವಿಷಯಗಳು ಕಡಿಮೆಯಾಗುವುದು ಹಾಗು ಅವರಲ್ಲಿ ಬರೆಯುವ ಅಭ್ಯಾಸ ಕೂಡ ಕಡಿಮೆಯಾಗ್ತದೆ ಇನ್ನೊಂದು ನಕಾರಾತ್ಮಕ ವಿಷಯ ಏನಂತ ಹೇಳಿದರೆ ಇದು ಕಣ್ಣಿಗೆ ಕೂಡ ತುಂಬ ಪೆಟ್ಟು ಕೊಡುತ್ತದೆ ಯಾಕೆಂತ ಹೇಳಿದರೆ ಇಡೀ ದಿನ ಅಥವಾ ಬೆಳಗಿಂದ ಸಂಜೆ ತನಕ ಈ ಮಕ್ಕಳು ಬರೀ ತಂತ್ರಜ್ಞಾನದ ಎದುರು ಕೂತುಕೊಂಡು ಮೊಬೈಲ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು ಇದನ್ನೇ ಕೂತುಕೊಂಡು ಇದರಲ್ಲಿ ಪಾಠಗಳನ್ನು ಕೇಳಿ ಇದರಲ್ಲಿ ಪಾಠಗಳನ್ನು ಮಾಡಿ ಇದನ್ನೇ ನೋಡಿಕೊಂಡು ಕೂತಾಗ ಅದು ಕಣ್ಣಿಗೆ ತುಂಬ ಪೆಟ್ಟು ಕೊಡುತ್ತದೆ ಅಂತ ಹಾಗೇ ಈ ತಂತ್ರಜ್ಞಾನ ಜ್ಞಾನದ ಬಳಕೆಯಿಂದಲೇ ಮಕ್ಕಳು ಯಾರಲ್ಲಿ ಯಾವ ರೀತಿ ಮ ಬಳಕೆಯಾಗ ಅಥವಾ ಯಾರಲ್ಲಿ ಯಾವ ರೀತಿ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಯಾರಲ್ಲಿ ಯಾವ ರೀತಿ ಮಾತನಾಡಬೇಕು ಅಥವಾ ಯಾರನ್ನು ಯಾವ ರೀತಿ ಗೌರವಿಸಬೇಕು ಇದು ಎಲ್ಲವನ್ನೂ ಮರೆತಿರುತ್ತಾರೆ ಯಾಕೆ ಅಂತ ಹೇಳಿದರೆ ಈ ತಂತ್ರಜ್ಞಾನ ಅಥವಾ ಈ ಆನ್ಲೈನ್ ತರಗತಿಗಳು ಮಕ್ಕಳಲ್ಲಿ ಮಕ್ಕಳನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿ ಆ ಕೋಣೆಯಲ್ಲಿ ಆ ಮಕ್ಕಳು ಮತ್ತು ಆ ತಂತ್ರಜ್ಞಾನದ ಒಂದು ಅಥವಾ ಟೆಕ್ನಾಲಜಿ ಅಥವಾ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಈ ಎರಡು ಇಬ್ಬರು ಬಿಟ್ಟರೆ ಅದರಲ್ಲಿ ಅಲ್ಲಿ ಬೇರೆ ಯಾರು ಇರುವುದಿಲ್ಲ ಸೊ ಮಕ್ಕಳಿಂದ ಆಗುವಂತಹ ತಪ್ಪುಗಳನ್ನು ಸರಿ ಮಾಡಲಿಕ್ಕೆ ಕೂಡ ಯಾರಿರುವುದಿಲ್ಲ ಮಕ್ಕಳು ಯಾರೊಂದಿಗೆ ಯಾವ ರೀತಿ ಬೇರೆಯಬೇಕಂತ ಹೇಳುವಂತಹದ್ದು ಕೂಡ ಹೇಳುವವರು ಕೂಡ ಇರುವುದಿಲ್ಲ ಸೊ ಇದರಿಂದ ಮಕ್ಕಳು ಗುರುಹಿರಿಯರಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು ಅನ್ನುವಂತ ಅಥವಾ ಸಭ್ಯ ವರ್ತನೆಗಳು ಹೇಗಿರಬೇಕು ಇದೆಲ್ಲವು ತುಂಬ ಕಡಿಮೆಯಾಗ್ತದೆ ಸೊ ಇನ್ನೊಂದು ಪ್ರಾಮುಖ್ಯತೆ ಕೊಡಬೇಕಾದ ವಿಷಯ ಅಂತ ಹೇಳಿದರೆ ಸಮಾಜದಲ್ಲಿ ಮಕ್ಕಳು ಯಾರೊಂದಿಗೆ ಹೇಗೆ ಬೆಳೆಯಬೇಕು ಮಕ್ಕಳೊಂದಿಗೆ ಯಾವ ರೀತಿ ವರ್ತಿಸಬೇಕು ತಂದೆ ತಾಯಿಯರು ಗುರುಹಿರಿಯರೊಂದಿಗೆ ಯಾವ ರೀತಿ ವರ್ತಿಸಬೇಕು ಈ ಯಾವ ವಿಷಯಗಳನ್ನು ಕೂಡ ಅವರಿಗೆ ಅರಿವಿರುವುದಿಲ್ಲ ಯಾಕೆ ಅಂತ ಹೇಳಿದರೆ ಖಾಲಿ ತಂತ್ರಜ್ಞಾನ ಹಾಗೂ ತಂತ್ರಜ್ಞಾನವನ್ನು ಬಳಕೆ ಮಾಡುವುದು ಅದರಿಂದ ಬರುವಂತಹ ವಿಷಯಗಳೇನು ಇಷ್ಟು ಬಿಟ್ಟರೆ ಅವರಿಗೆ ಯಾವುದೇ ರೀತಿಯ ಆಲೋಚನೆಗಳು ಅಥವಾ ಯಾವುದೇ ರೀತಿಯ ಇನ್ಫಾರ್ಮೇಶನ್ಗಳು ಮಾಡುವ ಕೊಡುವಂತಹ ವಿಷಯಗಳು ಅಲ್ಲಿ ನಡಿಯುವುದಿಲ್ಲ ಆದ ಆದ ಕಾರಣ ಇವತ್ತಿನ ಒಂದು ಜನರೇಷನ್ ಅಥವಾ ಇವತ್ತಿನ ಒಂದು ಪೀಳಿಗೆಗೆ ನಮಗೆ ಆನ್ಲೈನಿನ ತರಗತಿಗಳು ಬೇಕು ಅದರೊಟ್ಟಿಗೆ ಆಫ್ಲೈನ್ ತರಗತಿಗಳು ಕೂಡ ತುಂಬ ಬಹುಮುಖ್ಯ ವರ್ತನೆಗಳನ್ನು ಅಥವಾ ಅವರ ಜೀವನ ಶೈಲಿಯನ್ನು ಯಾವ ರೀತಿ ನಡೆಸಿಕೊಂಡು ಹೋಗಬೇಕು ಅವರು ಜೀವನವನ್ನು ಯಾವ ರೀತಿ ಮಾಡಬೇಕು ಇದೆಲ್ಲವನ್ನು ಹೇಳಿಕೊಡುವುದು ಈ ಗುರುಹಿರಿಯರುಗಳು ಅಥವಾ ಆ ಶಾಲೆಯ ಅಥವಾ ಆ ಕಾಲೇಜಿನ ಗುರುಗಳು ಅದೇ ಇಲ್ಲದಿದ್ದರೆ ತುಂಬ ಕಷ್ಟ ಆಗ್ಬೋದು ಹಾಗೇ ಮಕ್ಕಳಲ್ಲಿ ತುಂಬ ನಕಾರಾತ್ಮಕ ಅಥವಾ ತುಂಬ ಕೆಟ್ಟ ಪ್ರಭಾವ ಬೀರಬಹುದು